ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಸಂಸ್ಕೃತಿ ಮತ್ತು ಸಾಮಾಜಿಕ ಪರಂಪರೆಗಳೆಂದರೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಪ್ರಥಮವಾಗಿ ಪ್ರಥಮವಾಗಿ ಪ್ರವಾಸಿ ತಾಣಗಳೇ ಮೊದಲಾದವು ಅದರಲ್ಲೂ ಪ್ರವಾಸಿಗರ ಇಲ್ಲಿ ಬರುವುದು ಹೆಚ್ಚು ಇದು ಜಗತ್ತಿನ ಎರಡನೇ ಸೇಫ್ ಎರಡನೇ ಅತ್ಯಂತ ಹುಷಾರಾಗಿರುವ ಪ್ರದೇಶ ಇಲ್ಲಿ ಎಲ್ಲರೂ ಸುಗ್ ಸುಝದಿರುತ್ತವಾಗಿ ಇರುತ್ತಾರೆ ಇಲ್ಲಿನ ತಾಪಮಾನ ಹವಾಮಾನ ತುಂಬ ಚೆನ್ನಾಗಿರುತ್ತದೆ ಇಲ್ಲಿ ಪ್ರ ಇಲ್ಲಿಗೆ ಪ್ರವಾಸಿಗಳು ಬರುವುದು ತುಂಬ ಖುಷಿಯನ್ನು ಪಡುತ್ತವೆ ಖುಷಿ ವ್ಯಕ್ತಪಡಿಸುತ್ತಾರೆ ಇಲ್ಲಿ ಬಾ ಭಾಷೆ ಬ್ ಭಾಷೆಗೆ ಬಂದರೆ ಇಲ್ಲಿನ ಭಾಷೆಗೆ ಬಂದರೆ ನಾವು ಇಲ್ಲಿ ಮೊದಲಾಗಿ ಕನ್ನಡವನ್ನು ನೋಡಬಹುದು ಇಲ್ಲಿ ಎಲ್ಲರೂ ಕನ್ನಡವನ್ನು ಬಳಸುತ್ತಾರೆ ಕೆಲವರು ಸ್ ಕೆಲವರು ಉರ್ದು ಮಾತಾಡುತ್ತಾರೆ ನಂತರ ಇನ್ಯಾವ ಇತರ ಭಾಷೆಗಳನ್ನು ಇಲ್ಲಿ ಕಾಣೋದು ಸು ತುಂಬ ಕಡಿಮೆ ಅದೇ ರೀತಿ ಧರ್ಮದ ಇದು ಇದಕ್ಕೆ ಬಂದರೆ ಧರ್ಮದ ವಿಷಯಕ್ಕೆ ಬಂದರೆ ನಾವು ಮೊದಲಿಗೆ ಇಲ್ಲಿನ ಮುಖ್ಯವಾಗಿ ದತ್ತಪೀಠ ಕಾಣಬಹುದು ಇಲ್ಲಿ ಧರ್ಮದಲ್ಲಿ ಎ ಎರಡು ರೀತಿ ಸಂಘರ್ಷವಾಗುತ್ತದೆ ಮುಸ ಮುಸಲ್ಮಾನರು ನಮಗೆ ಇದು ಸೇರಿದ್ದು ಎಂದು ಹೇಳುತ್ತಾರೆ ಹಿಂದೂಗಳು ನಮಗೆ ಇದು ಸೇರಿದ್ದು ಅಂತತಿದ್ದಾರೆ ಅದರೆ ಮೂಲವಾಗಿ ಇದು ಹಿಂದೂಗಳ ಜಾಗ ಮುಸಲ್ಮಾನ ಬಂದಿಲ್ಲಿ ಕಾಫಿ ನೆಟ್ಟಿದ್ದರಿಂದ ಅವರು ಇದು ನಮ್ಮ ಜಾಗ ಎಂದು ಹೇಳುತ್ತಾರೆ ಇಲ್ಲಿಗೆ ಕಾಫಿಯು ಬಂದಿದ್ದು ಮುಸಲ್ಮಾನ ಬ್ರೆಸಿಲಿಂದ ಮೂರು ಬೀಜಗಳನ್ನು ಕಾಫಿ ಬೀಜಗಳನ್ನು ಇಲ್ಲಿಗೆ ತಂದು ನೆಟ್ಟಿದ್ದ ಆದರಿಂದ ಇಲ್ಲಿ ಕಾಫಿ ಸೃಷ್ಟಿಯಾಗಿದೆ ಇದು ಜಗತ್ತಿನ ಎರಡನೇ ಕಾಫಿ ಬೆಳೆಯುವ ಸ್ತಾ ಸ್ಥಾನದಲ್ಲಿದೆ ಭಾರತದಲ್ಲಿ ಪ್ರಥಮ ಕರ್ನಾಟಕದಲ್ಲಿ ಪ್ರಥಮವಾಗಿ ಕಾಫಿ ಬೆಳೆಯುವ ಸ್ಥಾನ ಹೊಂದಿದೆ ಇಲ್ಲಿನ ಕಾಫಿ ಬೀಜಗಳು ತುಂಬ ಚೆನ್ನಾಗಿರುತ್ತದೆ ಇಲ್ಲಿ ಕಾಫಿ ಬೆಳೆಯುವ ಧರ್ಮವೆಂದರೆ ಹಿಂದೂಗಳು ದ ತುಂಬ ಚೆನ್ನಾಗಿ ಬೆಳೆಯುತ್ತಾರೆ ಮುಸಲ್ಮಾನರು ಕಾಫಿಗಳನ್ನು ಬೆಳೆಯುತ್ತಾರೆ ಇಲ್ಲಿನ ಆಚಾರ ವಿಚಾರ ಕರ್ನಾಟಕದಲ್ಲಿ ಹೆಂಗೆ ಹಿಂದೂಗಳು ಇದ್ದಾವೆ ಅಂಗೆ ಇಲ್ಲೂ ಇದ್ದಾವೆ ಇಲ್ಲಿ ಪದ್ಧತಿ ಇಲ್ಲಿನ ಪದ್ಧತಿಗಳು ಅಚ್ಚ ಏನಿಲ್ಲ ಹಳ್ಳಿಗಳು ಜಾಸ್ತಿ ಇರೋದರಿಂದ ಇಲ್ಲಿ ಕಾಡಿನ ಪ್ರದೇಶವು ಜಾಸ್ತಿ ಇದೆ ಇಲ್ಲಿ ಎಲ್ಲವೂ ಚೆನ್ನಾಗಿದೆ ವಿವಿಧತೆ ಧಾರ್ಮಿಕ ಪದ್ಧತಿಗಳು ಇದೆ ಇಲ್ಲಿ ಮುಸ್ಲಿಮರ ಹಬ್ಬಕ್ಕೆ ಹಿಂದೂಗಳು ಹೋಗುತ್ತಾರೆ ಹಿಂದೂಗಳ ಹಬ್ಬಕ್ಕೆ ಮುಸಲ್ಮಾನರು ಬರುತ್ತಾರೆ ಕ್ರಿಸ್ ಕ್ರೈಸ್ತರು ಇದ್ದಾರೆ ಸಿಕ್ಕರು ಇದ್ದಾರೆ ಜೈನರು ಇದ್ದಾರೆ ಎಲ್ಲ ಧರ್ಮದ ಪರಂಪರೆಗೂ ಹೋಲುವ ಜಾಗವೆಂದರೆ ಚಿಕ್ಕಮಗಳೂರು ಇಲ್ಲಿ ಜಾತಿ ಸಂಘರ್ಷ ಯಾವುದು ಅಷ್ಟು ನಡೆಯೋದು ಕಡಿಮೆ ಇಲ್ಲಿ ತುಂಬ ನೋಡುವುದೆಂದರೆ ಕಾಫಿ ಅಷ್ಟು ನಗರ ಪ್ರದೇಶ ವ್ಯಾಪ್ತಿ ತುಂಬ ವಿಸ್ತಾರವೇನು ಆಗಿಲ್ಲ ಇಲ್ಲಿ ಈಗ ಮೆಡಿಕಲ್ ಕಾಲೇಜ್ ಆಗುತ್ತಿದೆ ಇದಕ್ಕಿಂತ ಮುಂಚೆ ಯಾವುದು ಇಲ್ಲ ಇಂಜಿನಿಯರಿಂಗೆ ಕೇವಲ ಒಂದು ಕಾಲೇಜ್ ಇದೆ ಇಲ್ಲಿ ಓದುವುದಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ಲ ಇಂಜಿನಿಯರಿಂಗು ಡಾಕ್ಟ್ರ ಮಾಡೋದಕ್ಕೆ ಆದರೆ ಪಿ ಯು ಸಿ ತನಕ ಚೆನ್ನಾಗಿದೆ ಎಜುಕೇಷನಲ್ಲಿ ಒಂದು ಎಂಟನೇ ಸ್ ಒಂದು ಹತ್ತನೇ ಸ್ಥಾನ ಅದು ಇದೆ ವಿದೇಶಿಗರು ವಿದೇಶಿಗರೂ ಇಲ್ಲಿಗೆ ತುಂಬ ಬರುತ್ತಾರೆ ಪುರುಷರು ಇಲ್ಲಿ ಐದು ಲಕ್ಷ ಇದ್ದಾರೆ ಆದರೆ ಮಹಿಳೆಯರ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಇಲ್ಲಿನ ಕರ್ನಾಟಕರು ಬಿಟ್ಟರೆ ಇಲ್ಲಿ ತಮಿಳಿಗರು ಜಾಸ್ತಿ ಬರುತ್ತಾರೆ ಮರಾಠಿಗರು ದೊರಸು ಮರಾಠಿ ಬರುವುದು ಕಡಿಮೆ ಜೈನರು ಇದ್ದಾರೆ ಆದರೆ ತಮಿಳಿಗರು ಹೆಚ್ಚಾಗಿ ಇದ್ದಾರೆ ಇಲ್ಲಿನ ಅಂಗಡಿಗಳು ಇಟ್ಟಿರುವುದೇ ಜೈಸ್ ಜಾಸ್ತಿ ಜನ ಎಂದರೆ ಜೈನರು ದಿನಸಿ ಅಂಗಡಿ ಎಲ್ಲ ಆದರೆ ಇಲ್ಲಿ ಇಲ್ಲಿನ ವೆ ಜನರು ಇಲ್ಲಿನ ಮೂಲ ಜನರು ಜಮೀನು ಗದ್ದೆ ಇದಕ್ಕೆ ಸೀಮಿತವಾಗಿದ್ದಾರೆ ಹೊರ್ಗಡೆಯಿಂದ ಬಂದವರು ಎಲ್ಲ ಇಟ್ಟು ಇಟ್ಕೊಂಡು ಇಲ್ಲ ಮಾರ್ತಿದ್ದಾರೆ ಅಂಗಡಿ ಸಾಮಾಗ್ರಿ ಎಲ್ಲ ಇಲ್ಲಿಯೇ ಬಂದವರು ತುಂಬ ಖುಷಿ ಪಡುತ್ತಾರೆ ಇಂಥ ಜಾಗ ಸಿಗುತ್ತಾರೆ ಆದರೆ ವಿದ್ಯಾಭ್ಯಾಸದಲ್ಲಿ ಒಂದು ಹಿನ್ನೆಡೆ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ಯಾವುದು ಅಷ್ಟಿಲ್ಲ ಇನ್ನೆಲ್ಲವೂ ಸುಸಾಧ್ಯತವಾಗಿ ಚೆನ್ನಾಗಿ ಇದೆ ಧಾರ್ಮಿಕವೂ ಚೆನ್ನಾಗಿದೆ ಇಲ್ಲಿನ ಸಹ ಅಂತ ಅಷ್ಟೊಂದಿನ ಸಂಘರ್ಷವನ್ನು ನೋಡೋಲ್ಲ ಯಾರಾದ್ರೂ ಬಂದರೂ ತುಂಬ ಖುಷಿಪಡುತ್ತಾರೆ ಚಿಕ್ಕಮಗಳೂರು ಈಗ ರೈಲ್ವೆ ಬಂದಿದೆ ಈಗ ಜ ವಿಸ್ತಾರವಾಗುತ್ತಿದೆ ಚಿಕ್ಕಮಗಳೂರು ನಗರ ಪ್ರದೇಶ ಹಳ್ಳಿಗಳು ಸ್ವಲ್ಪ ಕಡಿಮೆ ಆಗುತ್ತಿವೆ ಗುಡ್ಡ ಪ್ರದೇಶಗಳನ್ನು ಒಡ್ದಿ ಎಲ್ಲ ನಿರ್ಮಾಣ ಮಾಡುತ್ತಿದ್ದಾರೆ ಈಗ ಸ್ವಲ್ಪ ವಿಸ್ತಾರವಾಗುತ್ತಿದೆ ಈಗ ಚಿಕ್ಕಮಗಳೂರು ಅಭಿವೃದ್ಧಿಯ ಕಡೆ ಬಂದಿದೆ ಇಷ್ಟು ದಿನ ಯಾವ ರಾಜಕೀಯ ಯಾರು ಯಾರು ಏನೂ ಮಾಡಿರಲಿಲ್ಲ ಅಷ್ಟೊಂದು ಐ ಜಿ ರೋಡ ದೊಡ್ಡದಾಗಿದೆ ಈಗ ಈಗಿನ ಲೆಕ್ಕಕ್ಕೆ ಬಂದರೆ ಜನಜಂಗುಳಿ ಈಗ ಒಂದೆರಡು ವರ್ಷದಿಂದ ಸ್ ತುಂಬ ಜಾಸ್ತಿಯಾಗಿದೆ ಸ್ವಲ್ಪ ಮಳೆಯನ್ನು ಕಡಿಮೆ ಆಗಿದೆ ಈ ಕಡೆ ಪ್ರದೇಶವೂ ಆದರೆ ಇಲ್ಲಿನ ಫೇಮಸ್ ಎಂದರೆ ಮಯೂರ ಓಟಲ್ ಓಟಲುಗಳಲ್ಲಿ ಇಲ್ಲಿ ಇನ್ನೂ ಫ್ ಇದು ಬಸ್ ಸ್ಟ್ಯಾಂಡು ಚಿಕ್ಕದು ಏನು ನಿರ್ಮ ಇನ್ನೂ ನಿರ್ಮಾಣ ಮಾಡಿಲ್ಲ ದೊಡ್ಡದು ರೈಲುಗಳು ಒಂದು ಬೆಂಗಳೂರಿಗೊಂದಿದೆ ಶಿವಮೊಗ್ಗಕ್ಕೊಂದಿದೆ ಅಷ್ಟೇ ರೈಲುಗಳಲ್ಲಿ ಪ್ರವಾಸ ಮಾಡುವುದು ಕಡಿಮೆ ಜನಗಳು ಆದರಿಂದ ಇಲ್ಲಿ ಯಾವುದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಜನರು ಗದ್ದೆ ಕೆಲಸಕ್ಕೆ ಅಥವಾ ತೋಟದ ಕೆಲಸಕ್ಕೆ ಸೀಮಿತವಾಗಿರುತ್ತಾರೆ ಎನ್ ಇಲ್ಲಿ ಹಿಂದಿನ ಪದ್ದತಿಗಳನ್ನು ನೀವು ಕಾಣಬಹುದು